ಹ್ ಹಲೋ ನೋಡಪ್ಪ ಈಗ ಎಲ್ಲ ಕಡೆ ಕೋವಿಡ್ ಇರೋದ್ರಿಂದ ನೀವು ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಹಿಂದೆ ಪ್ರಯಾಣ ಮಾಡಿರೋರು ಅವ್ರ ಪರಿಸ್ಥಿತಿ ಹೇಗಿರತ್ತೋ ಯಾವ ಕಡೆಯಿಂದ ಬಂದಿದ್ದಾರೋ ಏನೂ ಗೊತ್ತಿಲ್ಲ ಆದ್ದರಿಂದ ಮಾಸ್ಕ್ ಹಾಕೊಳೋದು ನಿಮಗೆ ನಿಮ್ಮ ಕುಟುಂಬಕ್ಕೆ ಮತ್ತು ಬರೋ ಪ್ರಯಾಣಿಕರಿಗೆ ತುಂಬ ಸುರಕ್ಷಿತವಾಗಿರತ್ತೆ ಒಂದ್ಸಲ ಕೋವಿಡ್ ಬಂದರೆ ನಾವು ಹದಿನಾಲ್ಕು ದಿನ ಕ್ವಾರಂಟೈನ್ ಆಗಬೇಕು ಮನೆಯಿಂದ ಆಚೆ ಹೋಗಲಿಕ್ಕಾಗಲ್ಲ ಬರಲಿಕ್ಕಾಗಲ್ಲ ಮನೆಯವ್ರಿಗೂ ಕಷ್ಟ ಆಗತ್ತೆ ನಿಮಗೂ ಕಷ್ಟ ಆಗತ್ತೆ ನಿಮ್ಮ ಜೊತೆ ಪ್ರಯಾಣ ಮಾಡಿರೋರು ಲಿಸ್ಟ ತೆಗೆದ್ಕೊಂಡ್ರೆ ನಮ್ಮನ್ನು ಕ್ವಾರಂಟೈನ್ ಮಾಡ್ತಾರೆ ನಮ್ಮ ಕೆಲ್ಸ ಕಾರ್ಯಗಳ್ಗೂ ತುಂಬ ತೊಂದರೆಯಾಗತ್ತೆ ಆದ್ದರಿಂದ ನೀವು ಮಾಸ್ಕ್ ಧರಿಸ್ಬೇಕು ಅದರಿಂದ ಎನ್ ನೈನ್ಟಿ ಫೈವ್ ಮಾಸ್ಕಗಳು ಎಲ್ಲ ಕಡೆ ಲಭ್ಯ ಇದೆ ಕಡಿಮೆ ಹತ್ತು ರೂಪಾಯಿಗೇ ಮಾಸ್ಕ್ ಸಿಗತ್ತೆ ಯಾಕೆ ಮಾಸ್ಕ್ ಹಾಕೊಳ್ದೆ ನೀವು ನಿಮ್ಮ ಆರೋಗ್ಯನ ರಿಸ್ಕಗೆ ತೊಗೊಳ್ತಿರ ಜೊತೆಗೆ ಪ್ರಯಾಣಿಕರ ಜೀವಕ್ಕೂ ರಿಸ್ಕ್ ತರ್ತಿರ ದಯವಿಟ್ಟು ಮಾಸ್ಕ್ ಹಾಕೊಳಿ ತೊಕೊಳ್ಳಿ ಒಂದು ಮಾಸ್ಕು ಇಲ್ಲೇ ಹತ್ರದಲ್ಲಿ ಮೆಡಿಕಲ್ ಸ್ಟೋರಿದೆ ಅಲ್ಲಾ ಮಾಸ್ಕ್ ಹಾಕೊಳೋದು ನಿಮಗೇ ಒಳ್ಳೆದು ಮಾಸ್ಕಿಂದ ಎಷ್ಟೋ ಜೀವನಗಳು ರಕ್ಷಣೆ ಆಗತ್ತೆ ನಿಮ್ಮ ಕುಟುಂಬದವರು ಆನಂದದಿಂದ ಇರ್ತಾರೆ ಪ್ರಯಾ ಪ್ರಯಾಣಿಕರು ಕೂಡ ಭಾಳ ಸಂತೋಷದಿಂದ ಹೋಗ್ತಾರೆ ನಿಮ್ಮ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಬರತ್ತೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಮಾಸ್ಕ್ ಹಾಕೊಳ್ದಿರ ಎಲ್ಲಿಗೂ ಪ್ರಯಾಣ ಮಾಡಬೇಡಿ ಮಾಸ್ಕ್ ಎಷ್ಟು ಅಗತ್ಯ ಅನ್ನೋದನ್ನ ಟಿವಿಲಿ ತೋರಿಸ್ತಾಯಿದಾರೆ ಪೇಪರಲ್ಲಿ ಬರ್ತಾಯಿದೆ ಎಲ್ಲ ಕಡೆ ಗಮನ ಇದೆ ದಯವಿಟ್ಟು ಗಮನ ಇಟ್ಟು ಪ್ರತಿ ಸಲ ಮಾಸ್ಕ್ ಬದಲಾಯಿಸಿ ಪ್ರತಿದಿನ ಮಾಸ್ಕ್ ಬದಲಾಯಿಸಿ ನಿಮಗೂ ನಿಮ್ಮ ಕುಟುಂಬದವ್ರ್ಗೂ ಕಾಳಜಿಯಿಂದ ಮಾಸ್ಕ್ ಹಾಕ್ಕೊಳ್ಳಿ ನೋಡಿ ನಾವು ಎಲ್ಲ ಮಾಸ್ಕ್ ಹಾಕೊಂಡಿದ್ದೀವಿ ತಪ್ಪದಿರ ಮಾಸ್ಕ್ ಹಾಕ್ಕೊಳ್ಳಿ